ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಬ್ಯಾಂಕಿನ ಬಗ್ಗೆ ಸ್ವಲ್ಪ ಪ್ರಮಾಣದ ತಿಳುವಳಿಕೆ ಇದ್ದರೂ ಸಹ ಈ ಈ ಮಕ್ಕಳಿಗೆ ಶಾಲೆ ಪಠ್ಯಕ್ರಮದಲಿ ಬ್ಯಾಂಕಿನ ಕಾರ್ಯವಿಧಾನ ಯೋಜನೆಗಳು ಅನ್ ಸಾಲಗಳು ಲಾಭಾಂಶಗಳು ತೆರಿಗೆ ಇತ್ಯಾದಿಗಳನ್ನು ಬೋಧಿಸ್ಬೇಕು ಏನಕ್ಕೆ ಅಂದರೆ ಬ್ಯಾಂಕಿನ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಹೊಂದುವುದರಿಂದ ಅವರು ಸಹ ಆ ಅವ್ರ ಬ್ಯಾಂಕಿನ ಕೆಲಸ ಕಾರ್ಯಗಳಲ್ಲಿ ಅವರು ಕಾರ್ಯ ನಿರ್ವಹಿಸಲು ಸಹಾಯಕವಾಗುತ್ತದೆ ಇದೊಂದು ಪ್ರತಿ ಒಂದನ್ನೂ ತಿಳಿದುಕೊಳ್ಳಬೇಕ್ ಎಂಬುದು ಮಕ್ಕಳಿಗಿರುತ್ತದೆ ಹಾಗಾಗಿ ಈ ಮಕ್ಕಳ ಪಠ್ಯ ಕ್ರಮದಲ್ಲಿ ಬ್ಯಾಂಕಿನ ಬಗ್ಗೆ ಹಲವಾರು ನೀತಿ ನಿಯಮಗಳು ಅಂದರೆ ಅವರ ತೆಗೆದುಕೊಳ್ಳುವಂಥ ಯೋಜನೆಗಳು ಅವರು ಸಾಲಗಳಿಗೆ ನೀಡುವಂತಹ ಬಡ್ಡಿದರಗಳು ಇನ್ನಿತರ ಅಂಶಗಳು ಸಹ ಮಕ್ಕಳಿಗೆ ತಿಳಿಸಬೇಕಾಗುತ್ತದೆ ಹಾಗಾಗಿ ಪಠ್ಯಕ್ರಮಗಳಲ್ಲಿ ಬ್ಯಾಂಕಿನ ಬಗ್ಗೆ ಆಗಲಿ ಅವರು ಅವರು ನಿರ್ವಹಿಸುವಂಥ ನೀತಿ ನಿಯಮಗಳ ಬಗ್ಗೆಯಾಗಲಿ ಪಠ್ಯಕ್ರಮದಲ್ಲಿ ಇರುವಂಥದ್ದು ಒಳಿತಾಗಿದೆ ಮಕ್ಕಳಿಗೆ ಪ್ರತಿಯೊಂದರಲ್ಲು ಸಹ ತಿಳುವಳಿಕೆ ಇರುವುದರಿಂದಾಗಿ ಅವರು ತಮ್ಮದೆ ತಮ್ಮದೆ ಅದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯಕವಾಗುತ್ತದೆ